ಛಾಯಾಚಿತ್ರದ ಮೂಲಕ ನಾವು ಭಾರತವನ್ನು ತೋರಿಸೋ ಅವಕಾಶ ಸಿಕ್ಕರೆ ಭಾರತದಲ್ಲಿ ಹಲವಾರು ಸಾದನೆಗಳನ್ನು ಹಾಗೂ ಮುಂತಾದ ಅತ್ಯಂತ ಪ್ರಮುಖವಾಗಿರುವ ವಸ್ತುಗಳನ್ನು ಹಾಗೂ ವಿಷ್ಯಗಳನ್ನು ನಾವು ಸಾರಬೋದು ಹೇಗೆ ಅಂದರೆ ಮೊದಲಿಗೆ ಹೇಳಬೇಕೇನಂದ್ರೆ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಚಲಿತ ಇರುವ ಅಯೋಧ್ಯೆ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರವು ಉತ್ತರಾಖಂಡದಲ್ಲಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಬೆಳೆಸಿರುವ ಒಂದೊಂದು ಶೈಲಿಯೂ ಕೂಡ ಅತ್ಯಂತ ಪ್ರಮುಖವಾಗಿದೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ನಾಗರ ಶೈಲಿ ನಾಗರ ಶೈಲಿಯಲ್ಲಿ ಬಳಸುವ ಹಲವಾರು ಮಾರ್ಗಗಳನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಳಸಲಾಗಿದೆ ಈ ಅಯೋಧ್ಯೆ ರಾಮ ಮಂದಿರ ನೋಡಲು ಕೂಡ ಎಷ್ಟೊಂದು ಸೊಗಸಾಗಿದೆ ಅಂದರೆ ಎರಡು ಕಣ್ಣುಗಳು ಸಾಲದು ಆ ಅಯೋಧ್ಯೆ ರಾಮ ಮಂದಿರ ನೋಡಲು ಹಲವಾರು ಜನರು ಅಯೋಧ್ಯೆಗೋಸ್ಕರ ಟ್ರೇನನ್ನ ಹತ್ತಿ ಹಲವಾರು ಕಷ್ಟಗಳನ್ನು ಪಡೆದುಕೊಂಡು ಕೂಡ ಅಯೋಧ್ಯೆಯಲ್ಲಿ ಹೋಗಿ ದೇವರ ರಾಮಲಲ್ಲನ ದರ್ಶನವನ್ನು ಪಡೆದುಕೊಂಡರೆ ಆ ರಾಮಲಲ್ಲನ ವಿಗ್ರಹವನ್ನು ನನಗೆ ಛಾಯಾಚಿತ್ರ ಮಾಡಲು ಅವಕಾಶ ದೊರೆತರೆ ನಾ ಮೊದಲಿಗೆ ನಾನು ಮಾಡುವುದೇ ಅಯೋಧ್ಯೆ ರಾಮ ಮಂದಿರ ಹಾಗೂ ಆ ರಾಮಲಲ್ಲ ವಿಗ್ರಹವನ್ನು ಹಾಗೆ ಮತ್ತು ಒಂದು ಸು ಇನ್ನೊಂದು ಹೇಳಬೇಕಾದರೆ ಜಗತ್ತಿನ ಎಂಟನೆಯ ಅದ್ಬುತಗಳು ಅನ್ನುತ್ತಿರುವ ಪ್ರತಿಯೊಂದು ಜಗತ್ತಿನಲ್ಲಿ ನಡೆಯುತ್ತಿರುವ ಅದ್ಬುತಗಳಲ್ಲಿ ಭಾರತವು ಅತ್ಯಂತ ಹೆಚ್ಚಿನದಾಗಿ ಅದ್ಬುತಗಳನ್ನು ಹೊಂದಿದೆ ಮೊದಲನೇದಾಗಿ ತಾಜ್ಮಹಲ್ ತಾಜ್ಮಹಲ್ ಅಲ್ಲಿರುವ ವಾಸ್ತುಶಿಲ್ಪವು ಕೂಡ ಅತ್ಯಂತ ಪ್ರಮುಖವಾಗಿದೆ ಹಾಗೂ ತಾಜ್ಮಹಲ್ನಲ್ಲಿ ಬಳಸಿರುವ ಆ ಅಮೃತ ಶಿಲೆಯು ಕೂಡ ಅತ್ಯಂತ ಪ್ರಮುಖವಾಗಿದೆ ಅದೇ ಥರ ನಾವು ಇನ್ನೊಂದು ಹೇಳಬೇಕಾದ್ರೆ ಕೆಂಪುಕೋಟೆ ಕೆಂಪುಕೋಟೆಯಲ್ಲಿ ಬಳಸಿರುವ ಶೈಲಿಯು ಹಾಗೂ ಕೆಂಪುಕೋಟೆಯಲ್ಲಿ ನಡೆ ಆಗಿರುವ ಒಂದೊಂದು ವಿಧಾನಗಳು ಶೈಲಿಗಳು ಮುಂತಾದವುಗಳ ಬಗ್ಗೆ ಪಾಯ ಚಿತ್ರಣವನ್ನು ತೆಗೆದುಕೊಳ್ಳಲು ನಾನು ಬಯಸ್ತೇನೆ ಹಾಗೂ ನಮ್ಮ ಈ ಅಂಕೋಲದ ಪ್ರತಿಭೆಯಾಗಿರುವ ನಮ್ಮ ಭಾರತದಲ್ಲೇ ಕರ್ನಾಟಕದಲ್ಲಿರುವ ಈ ಕರ್ನಾಟಕದಲ್ಲಿರುವ ಒಂದು ಪುಟ್ಟ ಉತ್ತರ ಕನ್ನಡ ಗ್ರಾಮದಲ್ಲಿರುವ ಒಂದು ಅಂಕೋಲ ಈ ಅಂಕೋಲದಲ್ಲಿ ಹಾಗೂ ನಮಗೆ ಅಂಕೋಲ ಮತ್ತು ಕುಮುಟಾದ ವಾಸ್ತುತ್ ನಡೆಯುವ ಒಂದು ಬರುವುದೆಂದರೆ ಮಿರ್ಜಾನ್ ಕೋಟೆ ಈ ಮಿರ್ಜಾನ್ ಕೋಟೆ ಇದು ಅತ್ಯಂತ ಪ್ರಮುಖವಾಗಿರುವ ಕೋಟೆಯಾಗಿದೆ ಏಕೆಂದರೆ ಇದು ಕಾಳುಮೆಣಸಿನ ರಾಣಿ ಎಂದು ಕರೆಯಲ್ಪಡುವ ಒಂದು ರಾಣಿಯ ಆಳ್ವಿಕೆಯಲ್ಲಿ ಇದನ್ನು ಕಟ್ಟಿಸಲಾಯಿತು ಹಾಗೂ ಈ ಕಾಳುಮೆಣಸಿನ ರಾಣಿ ಆಡಳಿತದಲ್ಲಿ ಕಟ್ಟಿರುವ ಈ ಮಿರ್ಜಾನ್ ಕೋಟೆಯು ಕೂಡ ಅತ್ಯಂತ ಪ್ರಮುಖವಾಗಿದೆ ಹಾಗೂ ಆ ಆ ವಾಸ್ತುಶಿಲ್ಪವು ಕೂಡ ಅತ್ಯಂತ ಮಹತ್ತ್ವದಾಗಿ ಹಾಗೂ ಈ ವಾಸ್ತುಶಿಲ್ಪದಲ್ಲಿರುವ ಒಂದೊಂದು ಶೈಲಿ ಏನಂದರೆ ಇಲ್ಲಿ ಒಂದು ಕಡೆ ಒಂದು ಬಾವಿ ಅಂತ ಇದೆ ಮಿರ್ಜಾನ್ ಬಾವಿಯಲ್ಲಿ ಆ ಮಿರ್ಜಾನ್ ಬಾವಿ ಒಂದು ಕಡೆ ಆರಂಭದ ಹಂತವಾದರೆ ಇನ್ನೊಂದು ಕೋಟೆಯವಾಡದ ದೇವಸ್ಥಾನ ಆ ಹಾಗೂ ಕೋಟೆವಾಡದ ದೇವಸ್ಥಾನ್ದಲ್ಲಿ ಅದರ ಆ ಅಂತಿಮ ಸ್ಥಳವಾಗಿದೆ ಹೀಗೆ ಹಲವಾರು ಉಸ್ತು ಭಾರತದಲ್ಲಿ ಪ್ರಮುಖವಾದ ಸ್ಥಳಗಳಿದೆ ಹಾಗೂ ಮತ್ತು ನಾವು ಹೇಳಬೇಕಂದರೆ ನಾವು ಅಮೃತ ಈ ಹಾಗೂ ಹಾಂ ಪುರಿ ಜಗನ್ನಾಥ ದೇವಾಲಯ ಪುರಿ ಜಗನ್ನಾಥ ದೇವಾಲಯ ನೋಡಲು ಕೂಡ ಒಂದು ವಿಸ್ಮಯವಾಗಿದೆ ಆ ಸ್ಥಳವನ್ನು ಕೂಡ ನಾವು ಅದರ ಚಿತ್ರಗಳನ್ನು ಕೂಡ ತೆಗೆಯಬೋದು ಮತ್ತು ರಾಮ್ ಸರ್ ತಾಣಗಳೆಂದು ಕರೆಯುತ್ತಾರಲ್ಲವಾ ಅವುಗಳ ಚಿತ್ರಣ ತಡೆಯಬೋದು ಹಾಗೂ ಈ ಉತ್ತರ ಕನ್ನಡದಲ್ಲಿ ಹೇಳಬೇಕಾದ್ರೆ ನಮ್ಮ ಅಣಶಿ ಅಣಶಿ ರಾಷ್ಟ್ರೀಯ ಉದ್ಯಾವನದಲ್ಲಿ ಕಂಡು ಬರುವ ಹಲವಾರು ನಾವು ಪ್ರಾಣಿಗಳನ್ನು ಪಕ್ಷಿಗಳ ಬಗ್ಗೆ ಹಲವಾರು ಚಿತ್ರಗಳನ್ನು ತೆಗೆಯಬೌದು ಅನಂತರ ಬರಬೇಕಂದ್ರೆ ನಮ್ಮ ಅಂಕೋಲ ಅಂಕೋಲಾದಲ್ಲಿ ಪ್ರಮುಖವಾಗಿ ನಮ್ಮ ತುಳಸಿ ಗೌಡ್ರು ಅಂತ ಇದ್ದಾರೆ ಹಾಗೂ ಪದ್ಮಶ್ರೀ ಇದು ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ ಅವ್ರು ಇದ್ದಾರೆ ಹಲವಾರು ವಿಷಯಗಳನ್ನು ನಾವು ಚಿತ್ರಣಗಳನ್ನು ತೆಗೆಯಬೌದು ನಂತರ ಹಲವಾರು ಭಾರತದಲ್ಲಿರುವ ಪ್ರಮುಖವಾದ ಪ್ರೇಕ್ಷಣೀಯ ಸ್ಥಳಗಳನ್ನು ಪುರಿ ಜಗನ್ನಾಥ ದೇವಾಲಯ ಒಡಿಶಾದಲ್ಲಿರುವ ಶ್ರೀಕೃಷ್ಣ ದೇವಾಲಯ ಮುಂತಾದ ಸ್ಥಳಗಳ ದೇವಾಲಯಗಳ ಚಿತ್ರವನ್ನು ತೆಗೆಯಬೋದು ಹಾಗೂ ಹಾಗೂ ಸಿಲಿಕಾನ್ ಸಿಟಿ ಎಂದು ಕರೆಯಲ್ಪಡುವ ಈ ಬೆಂಗಳೂರು ನಗರದಲ್ಲಿರುವ ಹಲವಾರು ಸ್ಥಳಗಳಿಗೆ ಭೇಟಿ ಕೊಡಬೋದು ಅಭಯಾರಣ್ಯಗಳಿಗೆ ಭೇಟಿ ಕೊಡಬೌದು ಉದಾಹರ್ಣೆಗೆ ಬಂಡಿಪುರ ಉದ್ಯಾನವನಕ್ಕೆ ಹೋಗ್ಬೌದು ಆಮೇಲೆ ಅಣಶಿ ರಾಷ್ಟ್ರೀಯ ಉದ್ಯಾನ ಹೋಗಬೌದು ನಾಗರಹೊಳೆ ನ್ಯಾಷ್ನಲ್ ಉದ್ಯಾನವನ ಈ ನಾಗರಹೊಳೆ ನ್ಯಾಷ್ನಲ್ ಉದ್ಯಾವನದಲ್ಲಿ ಕಪ್ಪು ಚಿರತೆಗಳು ಬ್ಲ್ಯಾಕ್ ಪ್ಯಾಂತರ್ ಅವುಗಳ ನಾವು ಹಲವಾರು ಅವೆಲ್ಲ ಅಳಿವಿನಂಚಿನಲ್ಲಿರುವ ಜೀವಿಗಳು ಅಳಿವಿನಂಚಿನಲ್ಲಿರುವ ಜೀವಿಗಳ ಚಿತ್ರವನ್ನು ತೆಗೆಯಬೌದು ನಂತರ ನಂತರ ಹಲವಾರು ಆನೆಗಳ ಚಿತ್ರಗಳನ್ನು ಪ್ರಾಣಿಗಳ ಚಿತ್ರಗಳನ್ನು ಪಕ್ಷಿಗಳ ಚಿತ್ರಗಳನ್ನು ಹಾಗೂ ಮಲಬಾರ್ ನಮ್ಮ ಈ ಉತ್ತರ ಕನ್ನಡದಲ್ಲೇ ಅತ್ಯಂತ ಪ್ರಮುಖವಾಗಿರುವ ಮಲಬಾರ್ ಇಂಡ್ಯನ್ ಪ್ರೈಡ್ ಹಾನ್ಬಲ್ ಚಿತ್ರಗಳನ್ನು ಕೂಡ ತೆಗಿಬೌದು ಇವುಗಳ್ ಆ ಕೊಕ್ಕಿನಲ್ಲಿರುವಾ ಗುಣಗಳಿಂದ ಈ ಅಳಿವಿನಂಚಿನಗೆ ಬಂದಾವೆ ಆದ್ರು ಕೂಡ ಇವುಗಳ ಚಿತ್ರವನ್ನು ತೆಗೆದು ನಾವು ಭಾರತದ ಪ್ರತಿ ಒಂದು ಸ್ತಳಗಳಿಗೂ ಕೂಡ ನಾವು ಸಾರಬೌದು ಮತ್ತು ನಮ್ಮ ಈ ಭಾರತದಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಹಂಪಿ ಪ್ರಮುಖವಾಗಿ ಹಂಪಿ ಹಂಪಿಯಲ್ಲಿ ಹಂಪಿ ನಮ್ಮ ಭಾರತದಲ್ಲಿ ಹೃದಯ ಪಟ್ಟಿಗೆ ಸೇರುತ್ತದೆ ಈ ಹಂಪಿಯಲ್ಲಿರುವ ವಾಸ್ತುಶಿಲ್ಪವು ಅತ್ಯಂತ ಪ್ರಮಖವಾಗಿದೆ ಅಲ್ಲಿರುವ ಈ ಸಾಸಿವೆಕಾಳು ಗಣಪತಿ ಅವುಗಳ ಚಿತ್ರವನ್ನು ಕೂಡ ನಾವು ತೆಗೆಯಬೌದು ಆ ಹಂಪಿಯ ದ್ವಾರ ಈವಾಗ ಹಂಪಿ ಹಾಳು ಕೊಂಪೆಯಾದಾಗಲೂ ಕೂಡ ನಾವು ಇಷ್ಟೊಂದು ಜನರು ಅಲ್ಲಿ ಹೋಗಿ ಭೇಟಿ ಕೊಡುವಾಗ ಯಾವುದೇ ಆಳ್ವಿಕೆ ಇಲ್ಲದೆ ಇರುವಾಗ ಆ ಆಳ್ವಿಕೆ ಇಲ್ಲದೇ ಇರುವ ಸಂದರ್ಭದಲ್ಲಿ ಹಾಗೇನಾದರೂ ನಮ್ಮ ಈ ಹಂಪಿ ಇದ್ದರೆ ಎಷ್ಟೊಂದು ಹಲವಾರು ಚಿತ್ರಗಳು ಸಿಕ್ತಿದ್ದವು ಹಾಗೂ ನಮ್ಮ ಈ ಭಾರತದ ಪಟ್ಟಿಯಲ್ಲೇ ಹಲವಾರು ಛಾಯಚಿತ್ರಗಳನ್ನ ತೆಗೆಯಬೌದಾಗಿತ್ತು ಮತ್ತು ಹೇಳಬೇಕಂದ್ರೆ ಹಮ್ ನಮ್ಮ ಈ ಭಾರತದಲ್ಲಿರುವ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮುಂತಾದ ಶಿಲ್ಪಗಳನ್ನು ಪಾ ಚಿತ್ರಗಳನ್ನು ತೆಗೆಯಬೌದು ಹಾಗೂ ನಮ್ಮ ಈ ಕಾರವಾರದ ರೈಲ್ವೆ ಎರಡು ಗುಡ್ಡೆಗಳ ನಡುವೆ ನಮ್ಮ ಈ ರೈಲ್ವೆ ಬರ್ತದೆ ಆ ರೈಲ್ವೆ ಬರುವ ಚಿತ್ರಣವನ್ನು ಸುಗ್ ತುಂಬ ಸೊಗಸಾಗಿ ತೆಗೆಯಬೋದು ಮತ್ತು ನಂತರ ನಮ್ಮ ಈ ಪ್ರದೇಶದಲ್ಲಿ ಹಲವಾರು ಸ್ಪೈಡರ್ಗಳು ಅಂದರೆ ಅಜ್ಜಿ ಅಂತ ಹೇಳ್ತಾರಲ್ಲವಾ ಅಜ್ಜಿ ಅಥವಾ ಸ್ಪೈಡರ್ ಅಂತ ಕರಿತಾರೆ ಈ ಸ್ಪೈಡರ್ಗಳ ಚಿತ್ರನ ತೆಗೆಬೌದು ಈ ಸ್ಪೈಡರ್ಗಳು ಅತ್ಯಂತ ಆವಶ್ಯಕವಾಗಿದೆ ಹಾಗೂ ಅವುಗಳಲ್ಲಿ ನಮ್ಮ ಈ ಅಳಿವಿನಂಚಿನಲ್ಲಿರುವ ಜೀವಿಗಳಾಗಿ ಹಲವಾರು ಬಣ್ಣ ಬಣ್ಣದ ಸ್ಪಾಡ್ಗಳಿವೆ ಈ ಬಣ್ಣ ಬಣ್ಣದ ಸ್ಪಾಡ್ಗಳು ನೋಡುವಾಗ ನಮಗೆ ಹೆದರಿಕೆ ಅನಿಸುತ್ತೆ ಹಾಗೂ ಅವು ಕೂಡ ತುಂಬ ಡೇಂಜರ್ ಕೂಡ ಆಗಿರುತ್ತೆ ಯಾಕಂದರೆ ಅದರಲ್ಲಿ ವಿಷಕಾರಿ ಅಂಶಗಳು ಕೂಡ ಅವುಗಳಲ್ಲಿ ಹೆಚ್ಚಿರುತ್ತದೆ ಈ ವಿಷಕಾರಿ ಅಂಶಗಳಿಂದ ಒಬ್ಬ ವ್ಯಕ್ತಿ ಕೂಡ ಸಾಯಬೌದು ಅಂತಹ ಚಿತ್ರಗಳನ್ನ ನಾವು ತುಂಬ ಸೀರ್ಯಸ್ಸಾಗಿ ತೆಗೆದುಕೊಂಡು ಅದರ ಬಗ್ಗೆ ನಾವು ಮಾಡಬೌದು ಹಾಗೂ ಮುಂತಾದ ವಿಷಯಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೌದು ಹಾಗೆ ನಮ್ಮ ಈ ಭಾರತದಲ್ಲಿ ಹಲವಾರು ವಿಧಗಳಂದರೆ ಹಾಂ ನಾವು ಈ ದೆಹಲಿ ಪ್ರದೇಶದಲ್ಲಿ ಹೋದರೆ ದೆಹಲಿಯ ಗೇಟ್ಗಳನ್ನು ಚಿತ್ರ ತೆಗೆಯಬೌದು ತಾಜ್ಮಹಲ್ ತೆಗೆಯಬೌದು ಕೆಂಪುಕೋಟೆ ಹೀಗೆ ಮುಂತಾದ ಸ್ಥಳಗಳನ್ನು ಗಳಗಳ ಚಿತ್ರಗಳನ್ನು ನಾವು ತೆಗೆಯಬೌದು ಮತ್ತು ಬೇರೆ ದೇಶ ಹಾಂ ಜಮ್ಮು ಕಾಶ್ಮೀರ್ ಈ ಜಮ್ಮು ಕಾಶ್ಮೀರದಲ್ಲೂ ಕೂಡ ಹಾಗೆ ಆ್ಯಪಲ್ ಬೆಳೆಯುವ ವಿಧಾನಗಳ ಬಗ್ಗೆ ನಾವು ತಿಳ್ಕೊಳ್ಬೌದು ಪ್ರಮುಖವಾಗಿ ನಮ್ಮ ಕೇದಾರನಾಥ್ ದೇವಸ್ಥಾನ ಬಗ್ಗೆ ತಿಳಿದುಕೊಳ್ಬೌದು ಪುರಿ ಜಗನ್ನಾಥ ಆಮೇಲೆ ಚತುರ್ಮುಖ ಬಸದಿ ಮಿರ್ಜಾನ್ ಕೋಟೆ ವಿಷ್ಣು ಬಸದಿ ತುಂಬ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಾವು ತಿಳ್ಕೊಳ್ಬೌದು ಹಾಗೂ ಆ ಸ್ಥಳದಲ್ಲಿರುವ ಆ ಸ್ಥಳದಲ್ಲಿ ಬೆಳೆಯುತ್ತಿರುವ ಶೈಲಿ ಬಗ್ಗೆ ಅವುಗಳ ತಿಳ್ಕೊಳ್ಬೌದು ಹಾಗೂ ಆ ಛಾಯಾಚಿತ್ರದ ಮೂಲಕ ಪ್ರತಿಯೊಂದು ದೇಶದ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ನಾವು ಸಾಯ ಸಾಗುವಂತೆ ಮಾಡಬೌದು ಪುರಿ ಜಗನ್ನಾಥ ದೇವಾಲಯದಲ್ಲಿ ಆಗುವ ರಥದಲ್ಲೇ ರಥಗಳು ಬರುವಾಗ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿ ಅಲ್ಲಿ ನಡೆಸುತ್ತಾರೆ ಆ ರಥಗಳ ಭಾವಚಿತ್ರಗಳನ್ನು ತೆಗೆಯಬೌದು ಚಿತ್ರಗಳನ್ನು ತೆಗೆಯಬೌದು ಮತ್ತು ನಮ್ಮ ಭಾರತದ ಸಂಸ್ಕೃತಿಯನ್ನು ಎತ್ತಿ ಸಾಗಿಸಬೌದು ಮಣಿಪುರದಲ್ಲಿ ಬಳಸುವ ಮಣಿಪುರ ಶೈಲಿ ನಮ್ಮ ಈ ಉತ್ತರ ಕನ್ನಡದಲ್ಲಿ ಬಳಸುವ ಶೈಲಿ ನಮ್ಮ ಕರ್ನಾಟಕದಲ್ಲಿ ಬಳಸುವ ಶೈಲಿ ತಮಿಳ್ನಾಡಿನಲ್ಲಿ ಬಳಸುವ ಶೈಲಿ ಕರ್ನಾಟಕ ತಮಿಳ್ನಾಡು ಆಂಧ್ರ ಪ್ರದೇಶ ರಾಜಸ್ಥಾನ್ ಹೀಗೆ ಮುಂತಾದ ಸ್ಥಳಗಳಲ್ಲಿ ನಾವು ಬೇರೆ ಬೇರೆ ಥರ ಹೋದಾಗಲೂ ಕೂಡ ಅಲ್ಲಿರುವ ಪ್ರತಿಯೊಂದು ಕಲ್ಚರ್ಗಳು ಅಂದರೆ ನಮ್ಮ ಸಂಸ್ಕೃತಿಗಳನ್ನು ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಸಂಸ್ಕೃತಿ ಇರೋದರಿಂದ ಪ್ರತಿಯೊಂದು ಸಂಸ್ಕೃತಿಯನ್ನು ಕೂಡ ನಾವು ಸಾರಬೋದು ಈ ಸಂಸ್ಕೃತಿಯನ್ನು ನಾವು ಬೆಳೆಸೋದರಿಂದ ಇದರಿಂದ ನಮ್ಮ ದೇಶದಲ್ಲಿ ಹಾಂ ಈ ಒಂದು ಸಂಸ್ಕೃತಿ ಇದೆ ಅಂತ ನಾವು ಭಾವಚಿತ್ರದ ಮೂಲಕ ಸಾರಬೌದು ಹಾಗೂ ಪ್ರತಿಯೊಂದು ದೇಶದಲ್ಲೂ ಕೂಡ ಪ್ರತಿಯೊಂದು ಶೈಲಿಗಳಿರ್ತವೆ ನರ್ತನ ಶೈಲಿಗಳನ್ನು ನಾವು ಚಿತ್ರಣ ಮಾಡಬೌದು ನರ್ತನ ಶೈಲಿ ಚಿತ್ರಗಳು ಬಾವಗಾದು ಅವರ ಒಂದು ವಸ್ತ್ರಸಂಹಿತೆಯ ಶೈಲಿಗಳು ಅವರ ಮುಖಗಳು ಪ್ರತಿಯೊಂದು ರಾಜ್ಯಕ್ಕೆ ಹೋಲಿಸಲು ಕೂಡ ಅವರ ಮುಖ ವಿನ್ಯಾಸವೂ ಕೂಡ ತುಂಬ ತುಂಬ ಬದಲಾವಣೆ ಇರುತ್ತೆ ಅವುಗಳ ಚಿತ್ರಗಳನ್ನು ತೆಗಿಯಬೌದು ಮತ್ತು ಬಳಸುವ ಶೈಲಿಗಳ ಚಿತ್ರಗಳನ್ನು ತೆಗೆಯಬೌದು ಅವರು ಮಾತನಾಡುವ ಶೈಲಿಗಳ ಬಗ್ಗೆ ತಿಳಿದುಕೊಳ್ಳಬೌದು ಹಾಗೂ ಪ್ರತಿಯೊಂದು ಪ್ರದೇಶಕ್ಕೂ ಹೋಲಿಸುವಾಗ ಆಹಾರ ಪದ್ದತಿಯು ಕೂಡ ಬದಲಾವಣೆ ಇರುತ್ತದೆ ಆಹಾರ ಪದ್ದತಿಯ ಚಿತ್ರಣಗಳನ್ನು ನಾವು ತೆಗೆಯಬೌದು ಮತ್ತು ಪ್ರತಿಯೊಂದು ಸ್ಥಳದಲ್ಲಿ ಒಳ್ಳೆಯ ಒಳ್ಳೆಯ ಸ್ಥಳಗಳ ಬಗ್ಗೆ ತಿಳಿದುಕೊಂಡು ಅಲ್ಲಿ ಕಂಡು ಬರುವ ಅಳಿವಿನಂಚಿನಲ್ಲಿರುವ ಜೀವಿಗಳ ಚಿತ್ರಗಳು ಅಥ್ವಾ ಎಂಡೇಜಡ್ ಅಂದರೆ ಎಂಡೇಜಡ್ ಜೀವಿಗಳು ಅಥ್ವಾ ಒಂದು ಒಂದು ಪ್ರದೇಶದಲ್ಲಿ ಮಾತ್ರ ಕಂಡು ಬರುವ ಜೀವಿಗಳ ಬಗ್ಗೆ ಕೂಡ ತಿಳಿದುಕೊಳ್ಳಬೌದಾಗಿದೆ